ಶಿವಮೊಗ್ಗ ಜಿಲ್ಲೆಯಲ್ಲಿ ಹಲವಾರು ಉದ್ಯೋಗ ಅವಕಾಶ ಇದೆ ಹಾಗೆ ಶಿವಮೊಗ್ಗದ ಜನರು ಜೀವನೋಪಾಯಕ್ಕೆ ಏನು ಮಾಡ್ತಿದ್ದಾರೆ ಅಂತ ಕೇಳಿದರೆ ಮುಖ್ಯವಾಗಿ ಕೃಷಿ ಬರತ್ತೆ ಇಲ್ಲಿನ ಸಾಕಷ್ಟು ಜನರು ಕೃಷಿನ ತಮ್ಮ ಮೂಲ ಕೆಲಸ ಆಗಿ ಮಾಡ್ಕೊಂಡಿದ್ದಾರೆ ಹಾಗೆ ಹಲವಾರು ಜನ ಏನಿದ್ದಾರೆ ಅಂದರೆ ಅವರೆಲ್ಲ ಸರ್ಕಾರಿ ಉದ್ಯೋಗಗಳನ್ನ ಮಾಡ್ತಾ ಇದ್ದಾರೆ ಹಾಗೆ ಎಲ್ಲ ಜನರು ಮುಖ್ಯವಾಗಿ ಸರ್ಕಾರಿ ನೌಕರಿಗೆ ಪ್ರಾಶಸ್ತ್ಯ ನೀಡ್ತಾರೆ ಆದರೆ ಎಲ್ಲರಿಗೂ ಸರ್ಕಾರಿ ನೌಕರಿ ಸಿಗದ ಕಾರಣ ಹಲವಾರು ಮಂದಿ ಖಾಸಗಿ ಉದ್ಯೋಗಗಳನ್ನು ಕೂಡ ಹುಡ್ಕೊಂಡಿದ್ದಾರೆ ಹಾಗೆ ಖಾಸಗಿ ಉದ್ಯೋಗದಲ್ಲೂ ಕೂಡ ಸರಿಯಾದ ಸಂಬಳಗಳನ್ನು ನೀಡುತ್ತಾರೆ ಸೊ ಅವರು ಕೂಡ ತುಂಬ ಚೆನ್ನಾಗಿದ್ದಾರೆ ಹಾಗೆ ನಿರುದ್ಯೋಗ ಅಂತ ಬಂದರೆ ಭಾರತದಲ್ಲೇ ಜನಸಂಖ್ಯೆ ಹೆಚ್ಚಾಗಿರೋದರಿಂದ ನಿರುದ್ಯೋಗ ಸಮಸ್ಯೆ ಇಲ್ಲೂ ಕೂಡ ಇದೆ ಅದನ್ನು ಹೇಗೆ ಹೋಗಲಾಡಿಸ್ಬೌದು ಅಂದರೆ ಈ ಸ್ವ ಉದ್ಯೋಗ ಅನ್ನೋದೇನಿದೆ ಅದನ್ನು ಹಲವಾರು ಮಂದಿ ಮಾಡಿ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗೋಕ್ಕೆ ನಮಗೆ ಸರ್ಕಾರ ಕೂಡ ಸಹಾಯ ಮಾಡಿದ್ದಲ್ಲಿ ನಾವು ಈ ನಿರುದ್ಯೋಗನ ನಮ್ಮ ಭಾರತಿಂ ಭಾರತದಿಂದಲೇ ನಾವು ಹೋಗಲಾಡಿಸುವ ಸಾಧ್ಯತೆ ಕೂಡ ಇದೆ ಸೊ ಈ ರೀತಿಯಲ್ಲಿ ನಾವು ನಿರುದ್ಯೋಗನ ಹೋಗ್ಸಬೌದು ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ